ಹಲೋ ಶೈಲಾ ಕಾಂಟ್ರ್ಯಾಕ್ಟ್ರಾ ಇದು ನಾವು ಇಲ್ಲಿ ಶ್ರೀದೇವಿ ಅಂತ ಮಾತಾಡೋದು ಏನಂತಂದ್ರೆ ಈ ನಮ್ಮ ಮನೆ ಮೇಲೆ ಎರಡು ರೂಮ್ ನೀವು ಕಟ್ಟಿ ಕೊಡ್ಬೇಕಾಗ್ತದೆ ಅದ್ರದ್ದು ಎಸ್ಟಿಮೇಶನ್ ಕೊಡ್ರಿ ಹಾಂ ಬಟ್ ನನಗೆ ನನಗೆ ಏನು ಬೇಕಾಗಿದೆ ಅದನ್ನು ಮೊದ್ಲ್ ನಾನು ನಿಮಗೆ ಹೇಳ್ತೀನಿ ಅದ್ರ ಪ್ರಕಾರ ನೀವು ನನಗೆ ಅದ್ರದ್ದು ಎಸ್ಟಿಮೇಶನ್ ಅಂದರೆ ಎಷ್ಟಾಗ್ತದೆ ನೀವು ಅದನ್ನು ಸಾಮಗ್ರಿ ಹೆಂಗ್ ಎಂಥವ್ ನೀವು ಮಟಿರಿಯಲ್ ಹಾಕ್ತೀರಿ ಅದನ್ನೆಲ್ಲ ನೀವು ನನಗೆ ಹೇಳ್ಬೇಕಾಗ್ತದೆ ಅದು ಏನಂತಂದ್ರೆ ನನ್ನ ಮೇಲೆ ಮಕ್ಳಿಗೆ ಅಭ್ಯಾಸ ಮಾಡ್ಲಿಕ್ಕೆ ಅಂತ ಹೇಳಿ ಎರಡು ಸಪ್ರೇಟ್ ರೂಮ್ ಬೇಕು ರೀ ಮೇಡಮ್ ಮೊದ್ಲ ಆಮೇಲೆ ಒಂದು ಸಣ್ಣದೊಂದು ಕಿಚನ್ ಬೇಕು ಆಮೇಲೆ ಎಲ್ಲ ಇಂಟೀರಿಯರು ಬೇಕು ಅಂದ್ರೆ ಈಗ ಉಡ್ಡಿಂದನೇ ನನಗೆಲ್ಲ ಕಾರ್ಪೆಂಟ್ರ್ ವರ್ಕೂ ನೀವು ಮಾಡಿಸ್ಕೊಡ್ಬೇಕಾಗ್ತದೆ ಆಮೇಲೆ ಮಕ್ಕಳ್ದು ಇನ್ನು ಸ್ಟಡಿ ರೂಮ್ ಅಂತ ಹೇಳಿದ್ನಲ್ವ ಆ ಸ್ಟಡಿ ರೂಮ್ ಒಳಗೆ ಅವರಿಗೆ ಕಂಪ್ಯೂಟ್ರ್ ಲ್ಯಾಪ್ಟಾಪ್ ಇಡಲಿಕ್ಕೆ ಮಾಡಲಿಕ್ಕೆ ಎಲ್ಲ ನೀವು ಮಾಡ್ಬೇಕಾಗ್ತದೆ ನಿಮ್ಮ ತಲೆ ಒಳಗೆ ಏನಾರೂ ಹೊಸ ಐಡಿಯಾಸ್ ಇದ್ವಂದ್ರೆ ಹೇಳಿರಲ್ಲ ಮೇಡಮ್

ಹಾಂ ಬಟ್ ಏನು ನಮಗೆ ಮಾತ್ರ ಒಳ್ಳೆಯ ಮಟೀರಿಯಲ್ಸ್ ಮಾತ್ರ ಒಳ್ಳೇದು ಹಾಕಬೇಕು ಅಂದರೆ ನೀವು ನನ್ನ ನಮ್ಮನ್ನು ಕರ್ಕೊಂಡೋಗಿ ಮಟೀರಿಯಲ್ ಸಲೆಕ್ಟ್ ಮಾಡ್ಬೇಕಾಗ್ತದೆ ಹಾಂ ಹ್ಞೂ ಆಮೇಲೆ ಮಕ್ಳದ್ದು ಏನು ಇಲ್ಲ ಮೊದ್ಲೇ ಕ್ ಇಲ್ಲ ಮೊದ್ಲ್ ನನಗೆ ನನ್ನ ಪ್ರಕಾರ ಏನಿತ್ತು ಅಂತಂದ್ರೆ ನೀವು ಅದನ್ನೆಲ್ಲ ಮಟೀರಿಯಲ್ಸ್ ಎಂಥವು ತೊಗೊಂಡ್ಬರ್ತೀರಿ ಅದ್ರ ಮೇಲೆ ಡಿಪೆಂಡಾಗ್ತದೆ ರೀ ಮೇಡಮ್ ಅದು ಅದಕ್ಕೆ

ಹ್ಞೂ ಹಾಗಂದ್ರೆ ಹ್ಞೂ ಬಟ್ ಏನಂದರೆ ಬಜೆಟ್ಟೊಳಗೆ ಇರ್ಬೇಕು ಮೇಡಮ್ ಅದು ಏಕಂದ್ರೆ ಬಜೆಟ್ ಮೀರಿ ಹೋಗ್ಬಾರ್ದು ಅದೇ ರೀ ಮೇಡಮ್ ಎರಡು ಮಕ್ಕಳಿಗಂದ್ರೆ ಸ್ಟಡಿ ರೂಮು ಬೇರೆ ಮಾಡ್ಬೇಕಂತಿದೆ

ಹಾಂ ಇಲ್ಲ ಇಲ್ಲ ಮೇಡಮ್ಮ ನಮಗೆ ಇನ್ನೊಂದು ಸಾರಿ ಮಾ ಇನ್ನೊಂದು ಸಾರಿ ಮಾಡಲಿಕ್ಕಾಗಲ್ಲ ಮಾ ಅದು ಕಟ್ಟಿಸ್ಲಿಕ್ಕಾಗಲ್ಲ ಅದಕ್ಕೆ ಈಗ ಒಂದು ಸಾರಿ ನಾವು ಏನು ಕಟ್ಟಿಸ್ತಿರ್ತೀವಿ ಅದನ್ನು ಎಲ್ಲ ಒಮ್ಮೆ ಮುಗಿಸ್ಬೇಕು ಈ ಮಕ್ಳು ಇನ್ನು ಅಭ್ಯಾಸ ಮಾಡಲಿಕ್ಕೆ ಮತ್ತೆ ಅವರಿಗೆ ಡಿಸ್ಟೆರ್ಬೆನ್ಸ್ ಆಗಿರ್ಬಾರ್ದಲ್ವ ಮಕ್ಕಳಿಗೆ ಸ್ಟಡಿ ರೂಮ ಆಯ್ತು ನೀವು ಒಂದು ಸಾರಿ ಮನೆ ಕಡೆ ಬನ್ರಿ ನಾವು ಮಾತಾಡೋಣ ಆಮೇಲೆ ಜಾಗ ನೋಡಿ ಹೋಗಿರಿ ಹಾಂ ಒಂದು ಸಾರಿ ಬಂದು ಭೇಟಿ ಆಗಿರಿ ಹಾಂ ನಮಸ್ತೆ ನಮಸ್ತೆ ಹಾಂ ಬ ನಮಸ್ತೆ